ಹಲೋ ನಾನು ವಾಸುದೇವ್ ಅಂತ ಮಾತಾಡ್ತಿರೋದು ಸರ್ ಸರ್ ವಿಜಯಾ ಬ್ಯಾಂಕ್ ಮುಖ್ಯಸ್ಥರಲ್ಲವಾ ಸರ್ ತ ತಮ್ಮ ಬ್ಯಾಂಕಿನಲ್ಲಿ ನನ್ನದೊಂದು ಖಾತೆಯನ್ನ ತೆರಿಬೇಕಾಗಿತ್ತು ಅದಕ್ಕೆ ಸಂಬಂಧಪಟ್ಟ ದಾಖಲೆಗಳು ಏನೇನು ಬೇಕಾಗತ್ತೆ ಅಂತ ಸ್ವಲ್ಪ ಮಾಹಿತಿ ಬೇಕಿತ್ತು ಸರ್

ಹ್ಞೂ ಹ್ಞೂ

ಸರ ಮೊದಲನೇದಾಗಿ ಅಕೌಂಟನ್ನು ಓಪನ್ ಮಾಡಬೇಕಾದ್ರೆ ಈ ಕನಿಷ್ಠ ಮೊತ್ತವನ್ನು ಎಷ್ಟು ಪೇ ಹಾಕಬೇಕಾಗತ್ತೆ ಸರ್ ಅಕೌಂಟಿಗೆ

ಹ್ಞೂ

ಲೋನ್ ಸೌಲಭ್ಯ ಅಂತ ಹೇಳದ್ರೆ ಎಷ್ಟು ಈ

ಬ್ಯಾಂಕಿಂದ ಅದಕ್ಕೆ ಈ ಈ ಅದಕ್ಕೆ ಈಗ ಎ ಟಿ ಎಮ್ ಕಾರ್ಡಿಗೆ ಸ ಪ್ರತ್ಯೇಕ ಚಾರ್ಜಸ್ ಏನಾರೂ ಮಾಡ್ತೀರಾ ಸರ್ ಟರಿಫ್ ಕಟ್ಟಾಗುತ್ತೆ

ಸರಿ ಸರ್ ನಿಮ್ಮ ಮ ಬ್ಯಾಂಕು ಚಾಲ್ತಿ ಇರೋ ಟೈಮಲ್ಲಿ ನಾನು ಬಂದು ತಮ್ಮನ್ನು ಪ ಖುದ್ದಾಗಿ ಭೇಟಿ ಮಾಡ್ತೀನಿ ಸರ್ ಓಕೆ ನಮಸ್ತೆ ಸರ್